ಸುಮ್ ಕೂತಿದ್ದೆ ಮನ್ಯಾಗೆ ಬ್ಯಾಸ್ರಲತಿತ್ತು ಏನು ಮಾಡಲಿ ಏನು ಮಾಡಲಿ ಏನು ಮಾಡಿ ನಮ್ಮ ದೋಸ್ತರಿಗೆ ಪೂನಾದ ನಾಲ್ಕು ಮಂದಿಗೆ ಎಲ್ಲ ದೋಸ್ತರಿಗ್ ಬಂದರು ಹೊಸ ಮಂದಿ ಬಂದರು ಕುಂತರು ಟೈಮ್ ಪಾಸ್ ಗಿಂಪಾಸ್ ಮಾಡಿದ್ವಿ ಗೇಮ್ ಗೀಮ್ ಆಡಿದ್ವಿ ಎಲ್ಲ ಲೂಡೋ ಗಿಡೊ ಆಡಿದೆವು ಮತ್ತು ಏನು ಮಾಡಿದೆವು ಉಸಾ ಆಯಿತು ಒಸು ಮಂದಿಗೆ ಏನು ಮಾಡಾಬೇಕು ಏನು ಮಾಡಬೇಕಂತ ಊಟ ಆಡ್ರ್ ಮಾಡಬೇಕನಸ್ತು ಮತ್ತು ಏನು ಮಾಡಿದೆ ಊಟ ಆಡ್ರ್ ಮಾಡಬೇಕಂದಿರೊ ಎಲ್ಲರಿಗೆ ಕೇಳಿದೆ ನಿನಗೇನುಬೇಕು ನನ್ನ ದೋಸ್ತ ನಮ್ಮ ದೋಸ್ತ ಗುರು ಶಶಿ ರಾಹುಲ ಅಮೂಲ ನಾಲ್ಕೈದು ಮಂದಿ ಇದ್ದಿವಿ ಇನ್ನೊಬ ವಿನೋದ್ ಅಂತಿದ್ನು ಐದು ಮಂದಿ ಇದ್ದೆವು ಕೇಳಿದೆ ಎಲ್ಲರಿಗೆ ಮತ್ತು ದೋಸ್ತ ನಿ ಏನು ತಿಂತಿ ನಿ ಏನು ತಿಂತಿ ಕೆಳಿದೆವು ನಮ್ಮ ದೋಸ್ತ ಒಬ್ನಿಗೆ ಬಿರ್ಯಾನಿ ಬೇಕಾಯಿತು ನಿಂಗೆ ದೋಸ್ತ ಅಂದ ಮತ್ತು ನಿಂಗೆ ಪನ್ನಿರ್ ಎಡೆ ನಡಿತದ ಮತ್ತು ನಿನ್ಗರೆ ವೆಜ್ಜಾರು ನಾನ್ವೆಜಾರು ಉಣಲಾ ನಾವು ಮನೆಲಿ ನಾನ್ವೆಜ್ ಉಣ್ತಿನಿ ಮತ್ತು ಹೇಳ್ರಿ ನಿಮ್ಗೆ ಯಾರ್ಯಾರಿಗೆ ಏನೇನು ಬೇಕು ಒಂದು ಎರಡು ಒಂದು ಎರಡು ದೋಸೆ ಗೀಸೆ ಚಪಾತಿ ಬೆ ತರ್ಸಮ ಆರಾಮ ತರಿಸ್ಕೊಂಡ್ ತಿನ್ನಾಮ ಅಂತ ಸ್ವಿಗ್ಗಿದಾಗೆ ಹೆಂಗ ಸಿಗ್ಗಿ ಎಲ್ಲಆರ್ಡರ್ ಮಾಡೋದಂದ್ರೆ ದುನಿಯ್ದ್ ಆಫರ್ ಬಂತು ಸ್ವಿಗಿಯಾಗ್ ಆರ್ಡರ್ ಮಾಡಮೇನು ಮಾಡಮ ತೊಗೊ ಸ್ವಿಗಿಯಾಗೆ ಆಡ್ರ್ ಮಾಡೋದೆ ಬೆಸ್ಟ್ ಸುಗ್ಗಿದಾಗೆ ಇದು ಇದು ಆಡ್ರಿದ್ವು ಆಫರಿದ್ವು ಆರ್ಡರ್ ಮಾಡ್ಬಂದೇವು ಒಂದು ಅರ್ಧ ಗಂಟೆ ವೇಟ್ ಮಾಡಿದೆವು ಮತ್ತು ಅರ್ಧ ಗಂಟೆ ಆಯಿತು ಹ್ಯಾಂಗ ಸ್ವಿಗಿದಾಗೆ ಆರ್ಡರ್ ಮಾಡ್ದೇವು ಅರ್ಧ ಗಂಟೆ ಸುಮ್ ಟೈಂ ಪಾಸ್ ಮಾಡ್ಲೆ ಮತ್ತೇನು ಮಾಡೋದ ಅಂದ ಚಾ ಗಿ ಮಾಡಿದೆ ಮನೆಯಾಗ ಚಾ ಗಿ ಕುಡಿದೆವು ಚಾ ಗಿ ಕುಡ್ದು ಮತ್ತು ಟೈಂ ಪಾಸ್ ಟಿ ವಿ ನೋಡೋದ್ವು ಒಂದು ಅರ್ಧ ಗಂಟೆ ಸ್ವಿಗಿದಾಗೆ ಬಂದನು ಹೊರಗೆ ನಿ ಎಲ್ಲ ಝೊಮಾಟಾ ಸ್ವಿಗಿದಾಗೆ ಎಲ್ಲ ಆಡ್ರ್ ಮಾಡ್ತಾರೆ ರೊಕ್ಕ ಗಿಕ್ಕ ಕೊಟ್ಟೆ ಅವನಿಗೆಲ್ಲ ಹ್ಯಾಂಗೆ ಆನ್ಲೈನ್ ಪೇ ಮಾಡಿದ್ರಲ್ಲ ಸಮ್ ಟಿಪ್ಸ್ ಕೊಟ್ಟೆವು ಮತ್ತು ಅಲ್ಲಿ ಸೊಲ್ಪ ಚಾ ಉಳ್ದೈತಲ್ಲ ಅವ್ನಿಗೆ ಸೊಲ್ಪ ಚಾ ಕೊಟ್ಟು ಸುಮ್ ರಾತ್ರಿ ಬೆಳ್ಗೆ ಕೆಲಸ ಮಾಡ್ತಿರಂತ ಅವ್ನಿಗೆ ಕೊಟ್ಟೆವ್ ಎಲ್ಲರು ಉಂಡ್ರೆ ಎಲ್ಲರು ಮತ್ತು ನನ್ನ ದೋಸ್ತ್ ನಾನ್ವೇಜ್ ಉಣ್ತಿನಿ ನಾನು ನನ್ಗರಂತು ಅವ್ನಿಗೆ ನಾನ್ವೆಜ್ ಕೊಟ್ಟು ನಮ್ಮ ದೋಸ್ತ ಸೊಲ್ಪ ವೆಜ್ ಇದು ಮಾಡಿದ್ನು ಬಟರ್ ನಾನ್ ಇತ್ತು ಮಾದವ ಸೊಲ್ಪ ತಿಂದ ಅಲ್ಲ ಇಟ್ಟು ಇಟ್ಟು ಇಟ್ಟು ನನ್ನ ದೋಸ್ತನಿಗೆ ರೊಟ್ಟಿ ತರಿಸಿದೆವು ಭಾರಿ ಇತ್ತು ಅಂದರೆ ಬಿ ಊಟ ಗೀಟ ಎಲ್ಲ ಉಂಡೇವು ಒಂದು ಅರ್ಧ ಗಂಟೆ ಆಯಿತು ಅಷ್ಟು ಊಟ ಇದು ಕ್ವಾಲಿಟಿ ಕ್ವಾಲಿಟಿ ಎಲ್ಲ ಊಟ ಚೆನ್ನಾಗಿತ್ತು ಆದರೆ ಏನು ಮಾಡ್ತಿ ಪ್ಯಾಕಿಂಗೇ ಝರಾ ಪ್ರಾಬ್ಲಮಿತ್ತು ಅಂದರೆ ಬಿ ಹೋಟೆಲ್ ಊಟ ಊಟತ ಬೆಸ್ಟ್ ಇತ್ತು ಝರಾ ಪ್ಯಾಕಿಂಗ್ದಾಗೆ ಏನೋ ಝರಾ ಫಾಲ್ಟ್ ಅನ್ಸತಿತ್ತು ಬ್ಯಾರ್ಯಾಗೆ ಪ್ಯಾಕಿಂಗ್ ಏನೋ ಪ್ರಾಬ್ಲಮ್ ಇತ್ತು ಈಗ ಹೇಳ್ಬೇಕಾರೆ ಯಾರಿಗ್ಯಾರೆ ನಾವು ಉಂಡೆವು ಮತ್ತು ಛತ್ತಿನ ಮೇಲೆ ಹೋದೆವು ಆಮೇಲೆ ಮತ್ತು ಟೈಂ ಪಾಸ್ ಗಿಂಪಾಸ್ ಮಾಡಿದೆವು ಮತ್ತು ನನ್ನ ದೋಸ್ತು ಏನಪ್ಪ ದೋಸ್ತು ಅಂದೆ ನೋಡಲಿಲ್ಲ ರಾತ್ರಿ ಹನ್ನೊಂದು ಆಗಿತ್ತು ಹಾಂ ನೀನು ಇದ್ ಊಟ ಊಟ ಬೇಕಂದರೆ ಮತ್ತು ನಾ ಹ್ಯಾಂಗೆ ಕಾಮತ್ ಹೋಟೆಲಿಂದ್ ತರಿಸಿದೆ ಆಲೆಡಿ ಅದರಗೆ ಸ್ವಿಗಿಯಾಗೆ ಸೊಲ್ಪ ಉಣ್ತಿನಿ ಅಂದರು ಬಿರ್ಯಾಣಿ ನಮ್ದು ದೋಸ್ತ ಏನೊ ಉಣ್ತಿನಿ ಅಂದನು ಮತ್ತು ಏನು ಮಾಡಿದೆವ್ ಮತ್ತು ಬಿರ್ಯಾಣಿಯ ಆರ್ಡರ್ ಮಾಡ್ಬಿಟೇವು ಹ್ಯಾಂಗ ನಾವು ಏಳು ಎಂಟು ಗಂಟೆಗೆ ಉಂಡಿದೆವು ಹನ್ನೊಂದು ಆಗಿತ್ತು ಸರಿ ತಿರ್ಗ್ಯಾಡಿದೆವ್ ಹೊಸಾಗ್ಯಾದ ಅಂತ ಅನ್ಬುಟ್ಟು ನಾವು ಮತ್ತು ಏನು ಮಾಡಿದೆವು ಸ್ವಿಗಿಯಾಗೆ ಇನ್ನೊಂದು ಸತಿ ಆಫರ್ ಬಂತು ಮತ್ತು ಆರ್ಡರ್ ಮಾಡಿಬಿಟ್ಟೆ ಒಂದು ಸಲ ಮತ್ತು ಎಲ್ಲರು ಇಷ್ಟ್ ಇಷ್ಟ್ ಇಷ್ಟ್ ಇಷ್ಟ್ ಮತ್ತು ಬಿರ್ಯಾನಿ ಗೀರ್ನಿ ಉಂಡು ಮತ್ತು ಟೈಂ ಪಾಸ್ ಮಾಡಬೇಕಂದ್ಕೆ ಮತ್ತು ಸ್ವಿಗಿ ಆಡ್ರು ತಂದನು ಮತ್ತು ಒನ್ಲೈನ್ ಪೇ ಮಾಡಿದೆವು ಆ ಟೈಂ ಪಾಸ್ ಮಾಡೋಕಂತ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ತಿರುಗಾಡ್ದೆವ್ ಮತ್ತು ಅಂದರು ಬೀ ಜರ ಕಾಮತ್ ಹೋಟೆಲ್ನಾಗ ಪ್ಯಾಕಿಂಗ್ ಪ್ರಾಬ್ಲಮ್ ಅದ ಊಟದ ರುಚಿ ಗಿರ್ಣಿ ವಿಷಯವು ಊಟ ಲೆಕ್ದವು ಇಷ್ಟು ಚೊರ್ ಛಂದಿತ್ತು ಅಂದರೆ ಭಾಳ ಚಂದಿತ್ತು ಬಿರ್ಯಾನಿ ಈ ಸಲ ಏನ್ಬಿಯಲ್ ಭಾರಿ ಭಾರಿ ರೈಸ್ ಬಾಸುಮತಿಗೆ ಭಾರಿ ಕೊಟ್ಟರು ಹಂಗರ ಭಾರಿ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ಬಿ ಅದೇ ತರ್ಸ್ತಿನ್ ಸ್ವಿಗಿಯಾಗೆ ಸ್ವಿಗಿಯಾಗೆ ತರಿಸ್ತೀನಿ ಮತ್ತು ಕಾಮತ್ ಹೋಟೆಲ್ ಅಂದರೆ ಬಿರ್ಯಾನಿ ತರಸ್ತಿವಪ್ಪ ನೆಕ್ಸ್ಟ್ ಟೈಮ್ ಬಿಡೋಲ್ಲ ಈಗ ಏನು ಮಾಡಿದ್ರಿ ಅಲ್ಲಿಂದೆ ತರಿಸ್ತೀನಿ ಅಂದ್ರೆ ಬೀ ಭಾರಿ ಭಾರಿಯಾಗಿತ್ತು ಸ್ವಿಗ್ಗಿದಾವ್ ಮತ್ತು ಹೊದನು ಅಬಿ ಟೈಂ ಪಾಸ್ ಮಾಡೋಕಂತ ಕೂತ್ವಿ ನಾವು ಮತ್ತು ಮ್ಯಾಗೆ ಜರಾ ಛತ್ತಿನ ಮ್ಯಾಲೆ ಹೋದೆವು ನಾವು ನಮ್ಮ ದೋಸ್ತೆಲ್ಲ ಕುಂತಿರೋ ನಮ್ಮ ಗುರುವಣ್ಣ ಬಂದನೋ ಗುರಣ್ಣ ಕೂಡ ಮಾತಾಡ್ಕೋತ ಕೂತಿದೆವು ನಮ್ಮ ರಾಹುಲ ನಮ್ಮ ಶಶಿ ಅಮುಲಾ ನಮ್ಮ ವಿನೋದ ಎಲ್ಲ ಟೈಂ ಪಾಸ್ ಸುಮ್ಮನೆ ಕೂತಿವಿ ಮತ್ತು ಕಡಿಗೇನ್ ಮತ್ತು ಹನ್ನೆರಡು ಆಯಿತು ಊಟ ಊಟ ಗೀಟ ಹನ್ನೆರಡು ಆಗಿತ್ತು ಹ್ಯಾಂಗ ಜರಾ ಸುಮ್ ಕುಂತೆ ಜರಾ ಅಂತ ಅಂತ ಕುಂತು ಮೊಬೈಲ್ ಗಿಬೈಲ್ನಾಗ ಕೈಯಾಡಿಸ್ದೇವ್ ಮತ್ತು ನಮ್ಮ ದೋಸ್ತ ಹಾಂಗಾಯ್ತು ಹಿಂಗಾಯ್ತು ಊಟ ಭಾರಿ ಇತ್ತು ಪೀಸ್ ಭಾರಿ ಇತ್ತು ಅಂತೆಲ್ಲತ್ತಿನು ಪೀಸ್ ನೀನೆ ಹೆಚ್ಚಿಗೆ ಉಂಡಿದಿ ರೈಸ್ ನೀನೆ ಹೆಚ್ಚಿಗೆ ಉಂಡಿದೆ ಅಂದನು ಅಂದರೆ ಬಿ ಊಟ ಬೆಸ್ಟ್ ಇತ್ತು ಮತ್ತು ನಿದ್ದಿ ಗಿದ್ದಿ ಮಕ್ಕೊನ್ ಬಿಟ್ಟೀವಿ ರಾತ್ರಿ ರಾತ್ರಿ